ಕೈ ಬಳೆ ಯಾವುದೇ ತೊಗೊಂಡ್ರೆನೂ ಚೆನ್ನಾಗಿರೋದಿಲ್ಲ ಎಷ್ಟು ಹಣ ಕೊಟ್ಟು ಒಂದು ಬಳೆನ ತೊಗೊಂಡ್ರೆನೂ ಅದು ದೊಡ್ಡದಾಗುತ್ತೆ ಇಲ್ಲಾಂದ್ರೆ ಚಿಕ್ಕದಾಗುತ್ತೆ ಇಲ್ಲಾಂದ್ರೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಇಲ್ಲಾ ಒಡ್ದು ಹೋಗುತ್ತೆ ಎಲ್ಲವೂ ಒಂದಕ್ಕೆ ಎರಡು ಎರಡರಷ್ಟು ಬೆಲೆ ತೊಗೋತಾರೆ ಅದು ಚೆನ್ನಾಗೇ ಇರೋಲ್ಲ ಚೆನ್ನಾಗಿದೆ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಅದು ಓಟೆ ಹೋಗಿರುತ್ತೆ ಗಾಜಿನ ಬಳೆ ಈ ಈ ಮೆಟಲ್ ಬಳೆಗಳು ತೊಗೊಂಡರೆ ಕ ಕೈಗೆಲ್ಲ ಕುಚ್ಕೊಳೋದು ಇದೆಲ್ಲ ಮಾಡುತ್ತೆ ಅದಾಗಿ ಬಳೆ ಹಾಕೋದಕ್ಕೆ ತುಂಬ ಬೇಜಾರಾಗಿ ಬಿಡುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರು ಬೈತಾ ಇದು ಇರ್ತಾರೆ ಯಾವಾಗಲು ನೀನು ಸರಿಯಾಗಿ ಬಳೆಯೇ ಹಾಕೋಲ್ಲ ಏಕೆ ಅಂತ ಹೇಳ್ಬಿಟ್ಟು ಅಯ್ಯೋ ಹೋಗಮ್ಮ ಆ ಬಳೆಗಳು ತ ದುಡ್ಡು ಕೊಟ್ಟು ನೂರಾರು ರೂಪಾಯಿ ಕೊಟ್ಟು ತೊಗೋಬೇಕು ಅದನ್ನು ಮತ್ತೆ ಹಾಕ್ಕೊಂಡ್ರೆ ನಮ್ಮ ಕೈಗಳಿಗೆಲ್ಲ ಗೀಚ್ಕೊಂಡು ಹೋಗುತ್ತೆ ಇದು ಮಾಡುತ್ತೆ ಚುಮ್ಪ್ಕಿಗಳೆಲ್ಲ ಮೆತ್ಕೊಳುತ್ತೆ ಬಳೆಗಳೇ ಸರಿ ಇಲ್ಲ ಎಂಥ ಎಂಥ ಇದು ಸುಮ್ನೆ ಮಾರೋಕ್ಕೆ ತೊಗೊಂಡು ಬರ್ತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ತೊಗೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ದುಡ್ಡು ಖಾಲಿ ಮಾಡಿಸ್ತಾರೆ ಈ ಬಳೆ ಮಾಡೋನೇ ಸರಿ ಇಲ್ಲ ಫಸ್ಟು ನ್ಯಾಯವಾಗಿ ಮ ಬಳೆ ಮಾಡಿದ್ರೆ ಸೈಝ್ಗಳೇ ಸಿಗೋಲ್ಲ ಇಂಥ ಇಂಥ ಸೈಝು ಅಂಥೇಳ್ಬಿಟ್ಟು ಬೇಕಲ್ವ ಅಂಥ ಸೈಝ್ ಕೂಡ ನಮಗೆ ಸಿಗ್ತಾ ಇಲ್ಲ ಆದ್ರಿಂದ ತುಂಬನೇ ಬೇಜಾರು ಆಗಿಬಿಟ್ಟಿದೆ ಅದಕ್ಕೆ ಬಳೆ ಹಾಕೋದೇ ಬಿಟ್ಟು ಬಿಟ್ಟಿದ್ದೀನಿ ಯಾವಾಗೋ ಎಲ್ಲಾದ್ರು ಹೋದ್ರೆ ಮಾತ್ರ ಒಂದೋ ಎರಡೋ ಸಿಕ್ಕಿದ್ರೆ ಮಾತ್ರ ಹಾಕ್ಕೊತೀವಿ ಇಲ್ಲಂತಂದ್ರೆ ಆ ಬಳೆಯೇ ಹಾಕೋಲ್ಲ ಏನು ಇದೋ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗಿ ಬಿಟ್ಟಿದ್ದೀನಿ ಮತ್ತು ನಮ್ಮ ಫ್ರೆಂಡ್ಸುಗಳು ಅಷ್ಟೇ ಯಾರೂ ಸರಿಯಾಗಿ ಬಳೆಗಳೇ ಹಾಕೋದಿಲ್ಲ ಎಲ್ಲ ಒಂದು ದೊಡ್ಡದು ಇರ್ತೈತೆ ಒಂದು ಚಿಕ್ಕದು ಇರ್ತೈತೆ ಅಂತ ಹೇಳ್ಬಿಟ್ಟು ಹಾಸ್ಯ ಮಾಡ್ತಾರೆ ಒಂದು ಸೈಝ್ ಬಳೆ ಸಿಗೋದೆ ಇಲ್ಲ ಈ ಈ ತಾಮ್ರದ್ದು ಆ ಥರ ಈ ತ್ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾರ ಮಾರಾಟ ಮಾಡ್ತಾ ಇರ್ತಾರೆ ಈ ಗಾಜಿನ ಬಳೆ ನ್ಯಾಯವಾಗಿ ಒಂದು ರೌಂಡ್ ಶೇಪಲ್ಲಿ ಬಳೆಯೇ ಇರೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಬಳೆಗಳು ಬರುತ್ತಾ ಇರುತ್ತೆ ಆದ್ರಿಂದ ಅದು ತೊಗೊಳೋದಕ್ಕೆ ಬೇಜಾರು ಆಗ್ಬಿಟ್ಟು ಆ ಬಳೆ ಹಾಕೋದನ್ನೇ ಬಿಟ್ಟುಬಿಟ್ಟಿದ್ದೀವಿ ಏನಕ್ಕೆ ಹಾಕೋದು ಬಳೆ ಅಂತ ಹೇಳ್ಬಿಟ್ಟು ತುಂಬನೇ ಒಂಥರಾ ನೋವಾಗಿ ಬಿಡುತ್ತೆ ಪ್ರಾಣಕ್ಕೆ ಇಲ್ಲ ಒಡ್ದು ಹೋಗ್ಬಿಡುತ್ತೆ ಇಷ್ಟು ಇಷ್ಟು ಸುಮ್ನೆ ಹಿಂಗೆ ಪೊರ್ಕೆ ಎತ್ಕೊಂಡು ಹಿಂಗೆ ಕಸ ಗುಡಿಸೋ ಅಷ್ಟು ಹೊತ್ಗೆ ಒಳ್ಗೆ ಒಡ್ದು ಹೋಗುತ್ತೆ ಪಟ ಪಟ ಪಟ ಒಡ್ದು ಹೋಗುತ್ತೆ ಒಂದು ಬಳೆ ಹತ್ತು ರೂಪಾಯಿ ನೂರು ರುಪಾಯಿ ಡಝನ್ ಅಂದ್ರೆ ಒಂದು ಬಳೆಗೆ ಹನ್ನೆರಡು ರೂಪಾಯಿ ಕೊಡಬೇಕಾಗುತ್ತೆ ಸುಮ್ನೆ ಹಂಗಂದ್ರೆ ಒಡ್ದು ಹೋಗುತ್ತೆ ಅದಾಗಿ ಆ ಬಳೆ ಹಾಕೋದೇ ಬೇಡ ಅಂತ ಒಂದು ತುಂಬ ಇದಾಗಿಬಿಟ್ಟಿದೆ ಒಂದು ಮುಜುಗರ ಆಗಿಬಿಟ್ಟಿದೆ ಅದನ್ನು ಅದಕ್ಕೆ ನಾನು ಸರಿಯಾಗಿ ಆಗೋದೇ ಇಲ್ಲ ಇನ್ನೇನಾದ್ರು ಮಾಡಿ ಒಂದು ಒಳ್ಳೆ ಫ್ಯಾಕ್ಟ್ರಿಗಳ್ಗಾದ್ರು ಹೋಗಿ ತೊಗೊಂಡು ಬರೋಣ ಅಂತ ಅಂದುಕೊಂಡ್ರೆ ತುಂಬ ದೂರ ಇದೆ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಹೆಂಗೆ ನಾವು ಇದು ಮಾಡಬೇಕೆಂತಲೇ ಏನೂ ಗೊತ್ತಾಗ್ತಾ ಇಲ್ಲ ಈ ಥರ ಆಗಿ